ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರ ನಾಲ್ಕು ಲಕ್ಷದ ಐವತ್ತು ಸಾವಿರ ಐದು ಲಕ್ಷದ ಅರವತ್ತು ಸಾವಿರ ಆರು ಲಕ್ಷದ ಮೂವತ್ತು ಸಾವಿರ